ತಾವ್ಯಾರು ಮಾತಾಡುದು

ಮೇಡಮ್ ನಿಮ್ಮ ಸ್ಕೂಲಿಂದೆ ಬಸ್ ಅದ ಅಲ್ಲ ರಿ

ಮೇಡಮ್ ನಿಮ್ಮದೇ ಸ್ಕೂಲ್ ಯೂನಿಫಾಮು ನಿಮ್ಮದೇ ಸ್ಕೂಲ್ ಬಸ್ಸು

ಮೇಡಮ್ ಮಕ್ಳು ಏನಾದ್ರೂ ಬಟ್ಟೆ ಒಕ್ಕೋತಾರ ನಾವೇ ಮಾಡ್ತೀವಿ ಮೇಡಮ್ ಎಲ್ಲ ಬಟ್ಟೆನು ನಾವೇ ಒಗ್ದು ಕೊಡ್ತೀವಿ ಇಷ್ಟಕ್ಕೂ ಡೇಲಿ ಯೂನಿ ಅವರ್ದು ಹೋಮ್ವರ್ಕ್ ಅದೆಲ್ಲ ಏನದ ನಾ ಚಕ್ ಮಾಡ್ತಿರ್ತಿನಿ ಮೇಡಮ್ ಡೈಲಿ ಅಲ್ಲ ಮೇಡಮ್ ನನಗೇನು ಅಂದ್ರೆ ಒನ್ ದೌಟ್ ಏನಂದ್ರೆ ಬಸ್ನಾಗಿಂದೇ ಬರ್ತಾನೆ ಸ್ಕೂಲ್ ಬಸ್ನಾಗೆನೆ ಇಳದ ಮೇಲೆ ಕ್ಲಾಸ್ ರೂಮಿಗೆ ಹೋಗಂಗಿಲ್ಲ ಅಂದ್ರೆ ನಾನು ಅವನನ್ನೇ ಕೇಳ್ಬೇಕಾಗ್ತದೆ ರೀ ಮೇಡಮ್ ಏನಾಗ್ಯದವ ಆ್ಯಕ್ಚುಲಿ ನಾನು ವರ್ಕಿಂಗ್ ಮೇಡಮ್ಮು ಪ್ರಾಬ್ಲಮ್ ಇಲ್ಲ ಆದರೆ ಹೆತ್ತವ್ರಿಗೆ ಹೆಗ್ಗಣ ಮುದ್ದು ಅಂತ ನಮ್ಗೆ ಇವೆಲ್ಲ ಗೊತ್ತಾಗಿರುದು ಇಲ್ಲ ರೀ ನೋಡುಣ ರೀ ಹೊರಗಿನ ನಾವು ಮನೆ ಒಳಗೆ ಹತ್ ಹೇ ಸಂಸ್ಕಾರ ಅಂತ ನಾವು ಏನೋ ಕೊಟ್ಟರೂ ಹೊರ್ಗಿಂದ ಏನೇನೋ ಇರ್ತಾವಲ್ಲ ಮೇಡಮ್ ಕೆಡಸ್ಲಿಕ್ಕೆ ಭಾಳಷ್ಟು ಇರ್ತವೆ ಇವತ್ತು ನಾಳೆ

ಅಲ್ಲ ನೀವು ಅಕ್ಷತ್ ಅಂತಾನೇ ಮಾತಾಡ್ತಿದಿರ ಮೇಡಮ್ ಅಕ್ಷತ್ ಪೇರೆಂಟ್ ಅಂತಾನೆ ನಾನೇ ಅವ್ನನ್ನ ರೆಡಿ ಮಾಡ್ತಿನಿ ಖುದ್ದು ನಾನೇ ರೆಡಿ ಮಾಡ್ತಿನಿ ಬಟ್ಟೆ ನಾನೇ ಒಗಿತಿನಿ ಐರನ್ ನಾನೇ ಮಾಡಿಸ್ತಿನಿ

ಮೇಡಮ್ ನಿಮ್ಮ ಇದರಿಂದ ವಾಟ್ಸ್ಆ್ಯಪ್ ಮ್ಯಾಲೆ ನೋಡ್ತಿವಿ ಹಂಡ್ರೆಡ್ ಪರ್ಸೆಂಟ್ ಅಟೆಂಡೆನ್ಸ್ ಅಂತು ಅದ ರೀ ಹಾಂ ಮೇಡಮ್ ಸರಿ ಮೇಡಮ್ ಸರಿ ಮೇಡಮ್ ತ್ಯಾಂಕ್ ಯು